ಹಾಂ ನಮಸ್ತೆ ಮ್ಯಾಮ್ ಯಾರು ಅಂತ ಗೊತಾಗಲಿಲ್ಲ ಆಂ ಹೌದು ಹೇಳಿ ಆಂ ಯಾವ ರಾಹುಲ್ ಆಂ ಹಾಂ ಹಾಂ ಹೇಳಿ ಹಾಂ ಮೇಡಮ್ ಗೊತಾಯಿತು ಹೇಳಿ ರಜೆಯೆಲ್ಲ ಕೊಡೋಕ್ಕಾಗಲ್ಲ ಮೇಡಮ್ ಮುಂದಿನ ತಿಂಗಳೆ ಎಕ್ಸಾಮೆಲ್ಲ ಸ್ಟಾರ್ಟಾಗಿದೆ ಅಲ್ವಾ ಮೇಡಮ್ ಫಂಕ್ಷನೆಲ್ಲ ಅಂದರೆ ನೀವು ಹೋಗ್ಬಿಟ್ಟು ಬನ್ನಿ ಮೇಡಮ್ ನೀವು ಮಕ್ಳಿನ ಜೀವನಾನ ನೀವು ಹಾಳು ಮಾಡಕ್ಕೆ ಹೋಗಬೇಡಿ ಮೇಡಮ್ ಇವಾಗ ರಜೆಯೆಲ್ಲ ನಾವು ಕೊಡೋಕ್ಕಾಗಲ್ಲ ಇವಾಗ ಹಾಂ ಅದರಲ್ಲೂ ನೀವು ಒಂದಲ್ಲ ಎರಡು ದಿವ್ಸವಲ್ಲ ಮೂರು ದಿವಸ ಲೀವ್ ಕೇಳ್ತಾ ಇದ್ದೀರ ಮೇಡಮ್ ಅವು ಸ್ಟೂಡೆಂಟ್ ಜೀವನಕ್ಕೆ ತೊಂದರೆ ಅಲ್ವಾ ಫ್ಯಾಮಿಲಿ ಫಂಕ್ಷನ್ ಅಂದರೆ ನೀವು ಹೋಗಬೇಕಿದೆ ಓಕೆ ಓಕೆ ನಾನು ಲೀವ್ ಕೊಡ್ತೀನಿ ಬಟ್ ಪೋ ಕವರಾಗಿರೋ ಪೋರ್ಷನ್ಸ್ನೆಲ್ಲ ನೀವು ಬಂದು ಕಂಪ್ಲೀಟ್ ಮಾಡ್ಸ್ಕೋಬೇಕು ಓಕೆ ಮೂರು ದಿವ್ಸದ ಮೇಲೆ ಮೂರು ದಿವ್ಸದ ಮೇಲೆ ನೀವು ಹೆಚ್ಚಾಗಿ ಲೀವ್ ಹಾಕಿಸುವಾಗಿಲ್ಲ ಮತ್ತೆ ಲೀವ್ ಕೇಳೋ ಹಾಗಿಲ್ಲ ನೀವು ಓಕೆ ಮೇಡಮ್ ನೀವು ಕರ್ಕೊಂಡು ಹೋಗ್ಬೋದು ಬಂದು ಕರ್ಕೊಂಡೋಗಿ ಓಕೆ ಮೇಡಮ್